ನನಗೆ ಧೋನಿ ಇಷ್ಟ ಯಾಕೆಂದ್ರೆ ಅವ್ರು ತುಂಬ ಎನರ್ಜಿಟಿಕ್ಕಾಗಿ ಇದ್ದಾರೆ ಮತ್ತು ಅವ್ರ ಎಲ್ಲ ಗುಣವು ನನ್ಗೆ ಇಷ್ಟ ಅವರು ಮಾತಾಡೋದಾಗಲಿ ಮತ್ತು ಅವರು ಬ್ಯಾಟಿಂಗ್ ಮಾಡೋದು ಬೌಲಿಂಗ್ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಮತ್ತೆ ನಾನು ಅವ್ರನ್ನು ಏನಾದ್ರೂ ಮೀಟ್ ಆದರೆ ಫಸ್ಟು ಒಂದು ಅಗ್ ಮಾಡ್ತೀನಿ ಅವ್ರ ಜೊತೆ ಒಂದು ಸೆಲ್ಫಿ ತಗೋತೀನಿ ಮತ್ತು ಅವರಿಂದ ಒಂದು ಆಟೋಗ್ರಾಫ್ ಹಾಕಿಸ್ಕೋತಿನಿ ನನ್ನ ಕೈಗೆ